ಹಬ್ಬಗಳು ಅಂದರೆ ಮೊದಲು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದರೆ ಹೆಣ್ಣು ಮಕ್ಕಳಿಗೆ ತುಂಬ ವಿಶಿಷ್ಟವಾದ ಹಬ್ಬ ಹೆಣ್ಣು ಮಕ್ಕಳಿಗೆ ಅಲಂಕಾರ ಮಾಡಿ ಅವ್ರ ಅವರ ಕೈಯ್ಯಿಂದ ಎಳ್ಳು ಬೆಲ್ಲ ಹಂಚಿಸೋದರಿಂದ ಆ ಹಬ್ಬಕ್ಕೆ ಆ ಹಬ್ಬದಲ್ಲಿ ಹೆಣ್ಣು ಮಕ್ಕಳೇ ಒಂದು ವಿಶೇಷ ದ್ ಅವ್ರನ್ನ ವಿಶೇಷವಾಗಿ ರೆಡಿ ಅಲಂಕಾರ ಮಾಡಿ ಅವ್ರಿಗೆ ಸ್ಯಾರಿ ಮತ್ತು ಒಡವೆಗಳೆಲ್ಲನೂ ಹಾಕಿ ಅವ್ರ್ಗೆ ರೆಡಿ ಮಾಡಿ ಅವ್ರುಗಳ್ಗೆ ಅವ್ರ್ಗಳ ಕೈಲಿ ಎಳ್ಳು ಬೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಕಬ್ಬು ಇದನ್ನೆಲ್ಲ ಕೊಟ್ಟು ಮನೆ ಮನೆಗೆ ನಮ್ಮ ಸಂಬಂಧಿಕ್ರುಗಳಿಗೆ ಎಲ್ರಿಗೂ ಕೊಟ್ಟು ಹ್ಯಾಪಿ ಆಗುತ್ತೆ ಖುಷಿ ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ಅಡುಗೆ ಮಾಡೋದು ಅಂದರೆ ಅಡುಗೆ ಮಾಡಲು ನಾನು ನಮ್ಮಮ್ಮ ಬಾತು ಒಂದು ತರಕಾರಿ ಎಲ್ಲ ಹಾಕಿ ಬಾತ್ ಮಾಡಿ ಮತ್ತು ಕಡಲೇಕಾಳು ಆ ಬಾಳೆಕಾಯಿ ಹಾಕಿ ಗೊಜ್ಜು ಮಾಡಿ ಮತ್ತು ಸೌತೆಕಾಯಿ ಹೆಸ್ರು ಬೇಳೆ ಹಾಕಿ ಕೋಸಂಬರಿ ಮಾಡಿ ಎರಡು ಥರ ಪಲ್ಯ ಮಾಡಿ ಮನೆಯವರೆಲ್ಲ ಒಟ್ಟಾರೆ ಕೂತ್ಕೊಂಡು ಊಟ ಮಾಡೋದರಿಂದ ತುಂಬ ಖುಷಿ ಆಗುತ್ತೆ ಮತ್ತು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಶಿವರಾತ್ರಿ ಶಿವರಾತ್ರಿ ಹಬ್ಬದಲ್ಲಿ ಶಿವನ ಶಿವನ ನೆನೆದು ಉಪವಾಸ ಇರೋದರಿಂದ ಮತ್ತು ಅದಕ್ಕೆ ಶಿವರಾತ್ರಿಗೆ ಅಂತಲೇ ಉಪ್ಪಿಟ್ಟು ಮತ್ತು ಉಪ್ಪಿಟ್ಟೆ ಅದಕ್ಕೆ ಫೇಮಸ್ಸು ಉಪ್ಪಿಟ್ಟು ಮಾಡೋದರಿಂದ ಶಿವನಲ್ಲಿ ಆಟ ಆ ದಿನ ಅನ್ನ ತಿನ್ನಬಾರ್ದು ಆದ್ದರಿಂದ ಅವಲಕ್ಕಿ ಉಪ್ಪಿಟ್ಟು ಕೇಸರಿ ಕೇಸರಿಬಾತು ಇದನ್ನೆಲ್ಲ ಮಾಡಿ ಶಿವನ ಭಜನೆ ಮಾಡಿ ಇದರಿಂದ ಮತ್ತು ಶಿವರಾತ್ರಿ ಆದ್ಮೇಲೆ ಯುಗಾದಿ ಯುಗಾದಿಲಿ ಒಬ್ಬಟ್ಟು ಮತ್ತೆ ಅವ ಅದರಲ್ಲಿ ನಾನ್ ವೆಜ್ ಐಟಮ್ಮು ಕೆಲವರು ಎಲ್ಲ ರೀತಿ ಕ ಇದು ಮಾಡಿ ಹಬ್ಬ ಮಾಡ್ತಾರೆ ನಾನ್ ವೆಜ್ ಮಾಡಿರ್ತಾರೆ ಅಂದರೆ ಫೇಮಸ್ಸು ಒಬ್ಬಟ್ಟು ಒಬ್ಬಟ್ಟು ಕಾಯಿ ಹೋಳು ಕಾಯಿ ಹೋಳಿಗೆ ಮತ್ತು ಕಾಯಿ ಹಾಲು ಈ ಥರ ಎಲ್ಲ ಮಾಡ್ತಾರೆ ಮತ್ತು ಯುಗಾದಿ ಹಬ್ಬ ಆದ್ಮೇಲೆ ಗೌರಿ ಹಬ್ಬ ಗೌರಿ ಹಬ್ಬ ಗಣೇಶನ ಗೌರಿ ಹಬ್ಬ ಅಂದರೆ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತು ಗೌರಿ ಗೌರಿಯನ್ನು ಕೂರಿಸಿ ಗೌರಿಗೆ ಅಲಂಕಾರ ಮಾಡಿ ಗಣೇಶನಿಗೆ ಥರ ಥರ ಅಲಂಕಾರಗಳನ್ನ ಮಾಡಿ ಕಡುಬು ಸಿಹಿ ಕಡುಬು ಖಾರ ಕಡುಬು ಮಾಡಿ ಅದನ್ನೇ ಕೂರಿಸಿ ಅದರಲ್ಲಿ ಸ್ಪೀಕರ್ ಹಾಡುಗಳೆಲ್ಲವೂ ಹಾಕಿ ಮತ್ತೆ ಮನೆ ಮನೆಯಿಂದ ಎಲ್ರನ್ನೂ ಕರೆದು ಪೂಜೆ ಮಾಡಿ ಪ್ರಸಾದ ಕೊಡೋದು ಮತ್ತು ಮನೆಯವರೆಲ್ಲ ಕೂತು ಗಣೇಶನನ್ನ ಭಜನೆ ಮಾಡಿ ಗಣೇಶನಿಗೆ ಕಡಲೇ ಕಾಳು ಉಸ್ಲಿ ಕಡುಬು ಸಿಹಿ ಕಡುಬು ಖಾರ ಕಡುಬು ಮೋದಕ ಇದನ್ನೆಲ್ಲ ಮಾಡಿ ಅವ್ನಿಗೆ ಸ್ವೀಕರಿಸಿದಾಗ ಏನೋ ಒಂಥರ ಖುಷಿ ಮನೆಯವರೆಲ್ಲ ಸೇರಿ ಮಾಡೋ ಹಬ್ಬ ಆ್ಯಂಡ್ ಇನ್ನೊಂದು ದೀಪಾವಳಿ ದೀಪಾವಳೀಲಿ ಪಟಾಕಿ ಹಚ್ಚಿ ನಮ್ಮ ಮನೆಯವ್ರನ್ನ ಮನೆಯ ಕುಟುಂಬ ಎಲ್ಲ ಒಂದೇ ಸಲ ಸೇರಿ ಹೊಸ ಬಟ್ಟೆಗಳನ್ನ ಹಾಕಿ ಥರ ಥರ ತಿಂಡಿ ಅಡುಗೆಗಳ್ನ ಮಾಡಿ ಊಟ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಜೊತೇಲಿದ್ದು ಫುಲ್ ಫ್ಯಾಮ್ ಕುಟುಂಬ ಎಲ್ಲ ಸೇರಿ ಮತ್ತು ಊರಿಂದ ನೆಂಟ್ರುಗಳು ಬಂದಿರ್ತಾರೆ ಅವ್ರ್ಗಳ ಜೊತೆ ಎಲ್ಲ ಸೇರಿ ಪಟಾಕಿ ಹಚ್ಚೋದು ಮತ್ತು ಹಬ್ಬಗಳಲ್ಲಿ ತಿಂಡಿಗಳು ಮಾಡಿರ್ತಾರೆ ಚಕ್ಕುಲಿ ನಿಪ್ಪಟ್ಟು ಕೋಡ್ಬಳೆ ಅದನ್ನೆಲ್ಲ ಕೂತ್ಕೊಂಡು ತಿನ್ನೋದು ಮತ್ತು ಮಕ್ಳ ಜೊತೆ ಆಟಾಡೋದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿರ್ತಾರೆ ಅವ್ರ್ಗಳ ಜೊತೆ ಎಲ್ಲ ಪಟಾಕಿ ಹಚ್ಚಿ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಆಚರಿಸೋದು ಮತ್ತು ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಲಕ್ಷ್ಮೀ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಚ ಇರುತ್ತೆ ಲಕ್ಷ್ಮಿಯನ್ನು ಕೂರಿಸಿ ಆ ಲಕ್ಷ್ಮಿಗೆ ಅಲಂಕಾರ ಮಾಡಿ ಮತ್ತು ಲಕ್ಷ್ಮಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನ ಮಾಡಿ ಆಹಾರ ಆಹಾರವನ್ನು ಅಡುಗೆ ಮಾಡಿ ಇಟ್ಟು ಮುತ್ತೈದೆಯರನ್ನ ಕರೆದು ಅರಶಿನ ಕುಂಕುಮ ಎಲ್ಲ ಕೊಟ್ಟು ಆ ಲಕ್ಷ್ಮಿಗೆ ಆರತಿ ಮಾಡಿ ಆ ಲಕ್ಷ್ಮಿ ಕೂರಿಸಿ ಮೂರು ದಿನ ನಾಲ್ಕು ದಿನ ಐದು ದಿನ ಈ ಥರ ಕೂರಿಸಿ ಮನೇಲಿ ಎಲ್ಲ ಸೇರಿ ಹಬ್ಬಗಳನ್ನ ಆಚರಿಸೋದು ತುಂಬ ಚೆನ್ನಾಗಿರುತ್ತೆ ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಫೇಮಸ್ ಅಂದರೆ ಲಕ್ಷ್ಮಿ ಅಂದರೇನೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಜೊತೆ ಇರೋದು ಹೆಣ್ಣು ಮಕ್ಳನ್ನ ಆಚರಿಸೋದು ಅಂದರೇನೆ ತುಂಬ ಖುಷಿ ಕೊಡುತ್ತೆ ಎಲ್ಲ ಸೇರಿ ಆಚರಿಸೋ ಹಬ್ಬನೇ ಅಲಂಕಾರವೇ ಚೆನ್ನಾಗಿರುತ್ತೆ ಎಲ್ರ ಜೊತೆ ಸೇರಿ ಹಬ್ಬ ಆಚರ್ಸೋದು ಎಲ್ಲ ಒಂದೇ ಕಡೆ ಇದ್ದು ಎಲ್ಲ ಕೆಲಸ ಆ ಕೆಲಸ ಈ ಕೆಲಸ ಅಂತ ಎಲ್ಲ ದೂರ ದೂರ ದೂರ ಇರ್ತಾರೆ ಹಬ್ಬಗಳಲ್ಲೇ ಎಲ್ಲ ಸೇರೋದು ಹಬ್ಬಗಳಲ್ಲಿ ಕುಟುಂಬದ ಜೊತೆ ಸೇರೋದೆ ಒಂಥರ ಖುಷಿ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ